ಭಾರತೀಯ ಮನೋರಂಜನಾ ಕ್ಷೇತ್ರವು ಇತ್ತೀಚಿನ ದಿನಗಳಲ್ಲಿ ತುಂಬನೇ ಅಭಿವೃದ್ಧಿಯನ್ನು ಹೊಂದಿದೆ ಮೊದಲಿಗೆ ಈ ಒಂದು ಮನೋರಂಜನಾ ಕಾರ್ಯಕ್ರಮವು ಕೆಲವೊಂದು ಪ್ರದೇಶಗಳಲ್ಲಷ್ಟೆ ಸೀಮಿತವಾಗಿತ್ತು ಆದರೆ ಈಗಿನ ಕಾಲದಲ್ಲಿ ಎಲ್ಲ ಕಡೆ ನಾವು ಈ ಒಂದು ಮನೋರಂಜನಾ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದಾಗಿದೆ ಈ ಒಂದು ಜನಪ್ರಿಯ ಮನೋರಂಜನಾ ಕಾರ್ಯಕ್ರಮಗಳೆಂದರೆ ಸಿನಿಮಾಗಳು ವೆಬ್ ಸೀರೀಸ್ ಸೀರಿಯಲ್ಗಳು ಹಾಗು ಟಿ ವಿ ಶೋಗಳು ಆಗಿರುತ್ತವೆ ಹಾಗು ಇವು ಜನಪ್ರಿಯ ಹಾಗು ಅಥವಾ ಜನರು ತುಂಬ ನೋಡಲು ಇಚ್ಛಿಸುವಂತಹ ಕಂಟೆಂಟ್ ಅಂದರೆ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಏನು ನೋಡುವಂತಹ ಯೂ ಟ್ಯೂಬ್ ವೆಬ್ ಸಿರೀಸ್ ಆಗಿರ್ಬಹುದು ಅಥವಾ ಈ ಒಂದು ಇನ್ಸ್ಟಾಗ್ರಾಮ್ ಅನ್ನೋ ಹ್ಯಾಪ್ಸಲ್ಲಿ ನೋಡುವಂತಹ ರೀಲ್ಸ್ ಹಾಗು ಬೇರೆ ಹ್ಯಾಪ್ಗಳಲ್ಲಿ ನೋಡುತ್ತಿರುವ ಶಾರ್ಟ್ ವಿಡಿಯೋಗಳು ಆಗಿರುತ್ತವೆ